ಹಲೋ ಯಾರು ತಾವು ಹೌದು ನಾವು ಚಿತ್ರದುರ್ಗ ತೋರಿಸೋ ಗೈಡು ತಾವು ಯಾರು

ಓಕೆ ನಾವು ಓಕೆ ನಾವು ಇಲ್ಲೇ ಚಿತ್ರದುರ್ಗ್ದಲ್ಲೇ ಇರೋದು ನೀವು ಮೈಸೂರಿಂದ ಯಾವತ್ತು ಬರ್ತಾ ಇದ್ದೀರಾ ಅಲ್ಲ ನೀವು ಕರೆಕ್ಟ್ ಡೇಟ್ ಹೇಳಿ ಸೆಟರ್ಡೇನಾ ಟೈಮ್ ಹೇಳಿ ಯಾಕೆಂದ್ರೆ ನಾವು ಹೌದಾ ಮತ್ತು ನೀವು ಕರೆಕ್ಟಾಗಿ ಇಲ್ಲಿ ಬೆಟ್ಟದ ಹೆಬ್ಬಾಗ್ಲು ಇದೆ ಬೆಟ್ಟ ಬೆಟ್ಟದ ಗೇಟ್ ಇದು ಬೆಟ್ಟ ನೋಡೋಕ್ಕೆ ಹೋದ್ರೆ ಫಸ್ಟ್ ಬೆಟ್ಟ ನೋಡ್ಬೇಕು ನೀವು ಅಲ್ಲಿ ಗೇಟ್ ಹತ್ತಿರ ನೀವು ಬಂದರೆ ನಾವು ನಿಮಗೆ ಅಲ್ಲಿಂದಲೇ ಕರ್ಕೊಂಡು ಹೋಗ್ತಿವಿ ಮತ್ತು ನಾವು ಚಿತ್ರ ಇಡೀ ನಿಮಗೆ ಚಿತ್ರದುರ್ಗದಲ್ಲಿ ನೀವು ಒಂದು ದಿವಸ ಇರ್ತೀರೋ ಎರಡು ದಿವಸ ಇರ್ತೀರೋ ಹೇಗೆ ಮೂರು ದಿವಸ ಇರ್ತೀರಾ ಎಷ್ಟು ಜನ ಬರ್ತಾ ಇದೀರಾ ಹೌದಾ ನೀವು ಐದು ಜನ ಬರ್ತಾ ಇದೀರ ಅಂತಂದರೆ ನೀವಿಲ್ಲಿ ಏನು ಹಾಲ್ಟಿಂಗಿಗೆ ಏನಾದರೂ ಮಾಡ್ಕೊಂಡಿದ್ದೀರಾ ಯಾವ್ದಾರೂ ಲಾಡ್ಜಿಂಗು ಹೌದಾ ನೀವು ಸರಿ ನಮ್ಮದು ನೋಡಿ ಐದು ಜನ ನೀವು ಇದ್ದೀರ ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ನಿಮ್ಮ ಜೊತೆಗೇ ಒಂದು ಒಂದು ದಿವಸಕ್ಕೆ ಬೆಳಗ್ಗೆಯಿಂದ ನಾವು ಸಂಜೆ ಐದು ಗಂಟೆವರೆಗೂ ನಿಮ್ಮ ಜೊತೆಗೇ ಇರ್ತೀವಿ ಹಾಂ ತೋರಿಸ್ತೀವಿ ಮೂರು ದಿವಸದ್ದಾದ್ರೆ ದಿನಕ್ಕೆ ಒಂದು ತೌಸಂಡ್ ಆಗುತ್ತೆ ಮತ್ತು ಪ್ಲೇಸ್ಗಳೂ ಕೂಡ ಇಲ್ಲಿ ಮೊದಲು ಬೆಟ್ಟ ತೋರಿಸ್ತೀವಿ ಬೆಟ್ಟ ನೋಡ್ಲಿಕ್ಕೆ ಬಂದರೆ ಒಂದು ಆಫ್ ಡೇ ಬೇಕಾಗುತ್ತೆ ಇಡೀ ಬೆಟ್ಟ ತೋರಿಸ್ಬೇಕು ಅಂದ್ರೆ ನಿಮಗೆ ಅಲ್ಲೇ ಆ ಕಡೆ ಈ ಕಡೆ ಕಲ್ಲು ಇದೆ ಹೆಬ್ಬಾಗ್ಲು ಇದೆ ಬಾಗ್ಲು ಇದೆ ಗಣಪತಿ ದೇವಸ್ಥಾನ ಇದೆ ಆಮೇಲೆ ಸಂಪಿಗೆ ಸಿದ್ಧೇಶ್ವರ ದೇವಸ್ಥಾನ ಇದೆ ಆಮೇಲೆ ಅಲ್ಲಿ ಇದು ದೇವಸ್ಥಾನ ಇದೆ ಇನ್ನೊಂದು ದೇವಸ್ಥಾನ ಇದೆ ಏಕನಾಥೇಶ್ವರಿ ದೇವಸ್ಥಾನ ಅಂತ ಹೇಳಿ ಆಮೇಲೆ ತುಪ್ಪದ ಕೋಣ ಇದೆ ಆ ಕಡೆ ಹೋದ್ರೆ ಒನಕೆ ಓಬವ್ವನ ಕಿಂಡಿ ಭಾಳ ಮೋ ಪ್ರಮುಖವಾದದ್ದಲ್ವಾ ಒನಕೆ ಓಬವ್ವನ ಕಿಂಡಿ ಹಾಂ ಅದು ಹಾಂ ತುಂಬ ಆಮೇಲೆ ಇಲ್ಲಿ ನಾಗ್ರಹಾವು ಸಿನ್ಮಾದಲ್ಲಿ ಏನು ನೋಡಿದ್ದೀರಲ್ಲ ಪ್ಲೇಸಸ್ಸು ಅವೆಲ್ಲ ಪ್ಲೇಸನ್ನೂ ಕೂಡ ತೋರಿಸ್ತೀವಿ ಮತ್ತು ಮಧ್ಯ ಮಧ್ಯೆ ನಾವು ಇತಿಹಾಸನೂ ನಮ್ಮ ಚಿತ್ರದುರ್ಗದ ಇತಿಹಾಸನೂ ಕೂಡ ಹೇಳ್ಕೊತ ಹೋಗ್ತೀವಿ ಹಾಂ ಇದು ಒಂದು ದಿವಸದ್ದು ಹಾಂ ಒಂದು ದಿವಸದ್ದು ಓಕೆ ಓಕೆ ಆಮೇಲೆ ನಿಮಗೆ ಮರು ದಿವಸ ಮತ್ತೆ ಬೇರೆ ಬೇರೆ ಇದೆ ಅವುಗಳನ್ನೂ ತೋರಿಸ್ತೀವಿ ಮುರುಘಾ ಮಠ ಇದೆ ಅಲ್ಲಿ ಮಠ ಇದೆ ಅವುಗಳನ್ನು ಕೂಡ ತೋರಿಸ್ತೀವಿ ನಿಮಗೆ ನಿಮ್ಮ ಮನಸ್ನಲ್ಲಿ ಉಳಿಯಬೇಕು ಚಿತ್ರದುರ್ಗ ಆ ಥರದಲ್ಲಿ ನಾವು ಎಲ್ಲನೂ ಕೂಡ ತೋರಿಸ್ತೀವಿ ದಯವಿಟ್ಟು ಬನ್ನಿ ಓಕೆನಾ ಓಕೆ ಓಕೆ ನಮಸ್ಕಾರ ನಮಸ್ಕಾರ ಓಕೆ ಬನ್ನಿ ನಿಮ್ಮನ್ನು ಕಾಯ್ತಿರ್ತೀವಿ ನಾವು ಓಕೆ ಬಾಯ್